ಹಲೋ ನಮಸ್ತೆ ಈಗ ನಾವು ನಿಮಗೆ ಫುಡ್ ಆರ್ಡರ್ ಮಾಡಿದ್ದೇವೆ ಅಲ್ವಾ ಇವಾಗ ಏನೆಂದ್ರೆ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದು ಏನೆಂದ್ರೆ ಡೀಫಾಲ್ಟ್ ವಿಳಾಸಗಳ ಪಟ್ಟಿಗೆ ನನ್ನ ಹೊಸ ವಿಳಾಸವನ್ನು ಸೇರಿಸ್ಬೇಕಾಗತ್ತೆ ಹಾಗಾಗಿ ತಾವು ನನ್ನ ವಿಳಾಸವನ್ನು ಆರ್ಡರ್ ನೀಡುವಾಗ ಬದಲಾವಣೆ ಮಾಡಬೇಕು ಅಂತ ಈಗ ಏನು ನಾನು ಆರ್ಡರ್ ನಿಮಗೆ ಕೊಟ್ಟಿದ್ದೇನೆ ಅಲ್ವ ಅದು ಆರ್ಡರ್ ಆಗಿರೋದ್ರಿಂದ ಚೇಂಜ್ ಆಫ್ ಅಡ್ರೆಸ್ ಅಂತಾರಲ್ಲ ವಿಳಾಸವನ್ನು ಬದಲಾವಣೆ ಮಾಡೋದಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಕೇಳ್ಕೋಳ್ತಾಯಿದ್ದೇನೆ ಯಾಕೆಂದ್ರೆ ಮತ್ತೆ ಹಳೆಯ ವಿಡ್ರ ಹಳೆಯ ವಿಳಾಸದಲ್ಲಿ ನಾವು ಇವಾಗ ಇಲ್ಲ ಹೊಸ ವಿಳಾಸ ನಿಮಗೆ ಇವಾಗ ಕೊಡ್ತೇನೆ ಈ ವಿಳಾಸಕ್ಕೆ ನೀವು ಮೆಸ್ಸೆಜ್ ಮಾಡ್ತೇನೆ ಆ ವಿಳಾಸಕ್ಕೆ ನೀವು ಫುಡ್ ಆರ್ಡರ್ನ ಡೆಲಿವರಿ ಮಾಡಿ ಮತ್ತೆ ಈಗ ಡೆಲಿವರಿ ಬಾಯ್ ಆಲ್ರೆಡಿ ನೀವು ಕಳ್ಸಿರ್ತೀರ ಅಂದ್ಕೊಳ್ಳಿ ಮತ್ತೆ ಅವರು ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಇಲ್ಲಿ ಬಂದು ಎಲ್ಲ ತುಂಬ ಜಾಸ್ತಿ ಮತ್ತೆ ಜಾಸ್ತಿಯಾಗೋದೆ ಅವ್ರಿಗೂ ಕಷ್ಟ ಆಗುತ್ತೆ ನಮ್ಮ ವಿಳಾಸಕ್ಕೆ ತಲುಪಿಸೋದಕ್ಕೆ ಅವ್ರಿಗೂ ಕೂಡ ತುಂಬ ತೊಂದರೆ ಆಗತ್ತೆ ಹಾಗಾಗಿ ದಯವಿಟ್ಟು ನನ್ನ ಈ ನಿಮಗೆ ಮೆಸೇಜ್ ಮುಖಾಂತರ ವಿಳಾಸವನ್ನು ಕೊಟ್ಟಿರ್ತೇನೆ ನೀವು ಈ ವಿಳಾಸಕ್ಕೆ ದಯವಿಟ್ಟು ಫುಡ್ ಆರ್ಡರನ್ನ ಡೆಲಿವರಿ ಮಾಡೋದಾಗಿ ನಿಮ್ಮ ಡೆಲಿವರಿ ಬೊಯ್ಗೆ ತಿಳಿಸಿಬಿಡ್ಬೇಕಾಗುತ್ತೆ ಅಂತ ಕೇಳ್ಕೊಳ್ತಾಯಿದ್ದೇನೆ ಮತ್ತೆ ಈಗ ಫುಡ್ ಆರ್ಡರ್ ಮಾಡಿದಾಗ ನಾನು ಇನ್ನೊಂದಷ್ಟು ಕೂಡ ಆ್ಯಡ್ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅದರಲ್ಲಿ ನಮಗೆ ನೂಡಲ್ಸ್ ಕೂಡ ಆ್ಯಡ್ ಮಾಡಿ ಮತ್ತೆ ಹೊಸ ವಿಳಾಸಕ್ಕೆನೇ ಕಳಿಸ್ಬೇಕು ಇನ್ನೂ ಒಮ್ಮೆ ಹೇಳ್ತಿದ್ದೇನೆ ಇನ್ನೂ ಮತ್ತೊಮ್ಮೆ ಬಾರಿ ಹೇಳ್ತಿದ್ದೇನೆ ಮೆಸ್ಸೆಜ್ ನೋಡಿ ಆ ಮೆಸೇಜ್ಗೆ ನಮ್ಮ ವಿಳಾಸವನ್ನು ಕಳಿಸಿರ್ತೇನೆ ಅದೇ ವಿಳಾಸಕ್ಕೆ ಕಳಿಸಿ ಯಾಕೆ ಅಂದರೆ ನಿಮ್ಮ ಡೆಲಿವರಿ ಬೊಯ್ ಬೇರೆ ವಿಳಾಸಕ್ಕೆ ಮೊದಲಿನ ಮೊದಲಿದ್ದ ವಿಳಾಸಕ್ಕೆ ಹೋಗ್ಬಾರ್ದು ಅಂತ ಹಾಗಾಗಿ ಮ ಈವೊಂದು ವಿನಂತಿ ಮಾಡಿಕೊಂಡು ನಿಮಗೆ ಕರೆ ಮಾಡಿರೋದಾಗಿ ತಿಳಿಸ್ತೇನೆ ಧನ್ಯವಾದ